ಹಲೋ ನಮಸ್ಕಾರ ಮೇಡಮ್ ಅವ್ರಿಗೆ ಏನು ಮೇಡಮ್ ಅವರೇ ಸಮಾಚಾರ ಹೌದಾ ಮೇಡಮ್ ಹಾಂ ಹೇಳಿ ಮೇಡಮ್ ಓಕೇ ಓಕೇ ಓಕೇ ಓಕೇ ಹಾಂ ಆಯಿತು ಇದೆ ಇದೆ ಮೇಡಮ್ ಹಾಂ ಬೆಲ್ಲ ಮೇಡಮ್ ಅರ್ವತ್ತೆಂಟು ರೂಪಾಯಿ ಅದು ಮುದ್ದೆ ಬೆಲ್ಲ ಮೇಡಮ್ ಉಂಡೆ ಉಂಡೆ ಬೆಲ್ಲ ನಮ್ಮದು ಕಡಲೆಬೀಜ ನೂರಿಪ್ಪತ್ತು ಮೇಡಮ್ ಅದು ಸಣ್ಣ ಬೀಜ ಮೇಡಮ್ ಇಲ್ಲ ಮೇಡಮ್ ಸಣ್ಣ ಬೀಜ ಇಲ್ಲ ಮೇಡಮ್ ಬಕೆಟ್ ಇದೆ ನಮ್ಮ ಹತ್ರನೂ ನಲ್ವತ್ತೆಂಟು ಮೇಡಮ್

ಒಣ ಕೊಬ್ಬರಿ ನೂರ ಎಂಬತ್ತು ಮೇಡಮ್ ಇನ್ನೂರ ಎಪ್ಪತ್ತು ಮೇಡಮ್

ನೀವು ಬನ್ನಿ ಮೇಡಮ್ ಎಲ್ಲ ಹಾಂ

ಇವಾಗ ಯಾವ್ದೂ ಜಾಸ್ತಿ ಹೇಳಿಲ್ಲ ಮೇಡಮ್ ಕಡಿಮೆ ಆಗುತ್ತೆ ಬ ಕಡಿಮೆ ಹಾಕಿಕೊಡ್ತೀನಿ ಬನ್ನಿ ಮೇಡಮ್ ಹಾಂ ತೊಗರಿಬೇಳೆ ಬಂದುಬಿಟ್ಟು ನೂರ ಫೈನೂ ಹಾಂ ಹಾಂ ಬನ್ನಿ ಮೇಡಮ್ ಹಾಂ ಓಕೆ ಮೇಡಮ್ ಧನ್ಯವಾದ ಬನ್ನಿ ಮೇಡಮ್